ಹಲೋ ಹಾಂ ಸರ್ ಅಮ್ಮ ಡಾಕ್ಟರ್ ಗೋವಿಂದಮ್ಮ ಮೇಡಮ್ ನಾವು ಶಿವಕುಮಾರು ಮೇಡಮ್ ಒಂದು ಮೂರು ದಿನ ಹಿಂದೆ ಬಂದಿದ್ವಲ್ಲಾ ಕೈ ಕಾಲು ನೋವು ಸೊಂಟ ನೋವು ಅಂತ ಹಾಂ ಮೇಡಮ್ ಈವಾಗ ಸ್ವಲ್ಪ ಕಡಿಮೆ ಆಗಿದೆ ಕೈ ಕಾಲು ನೋವು ಮಾತ್ರ ನಿಂತಿಲ್ಲ ನೀವು ಕೊಟ್ಟಿರೋ ಟ್ಯಾಬ್ಲೇಟ್ಸ್ ಎಲ್ಲ ಖಾಲಿ ಆಗಿದೆ ಮೇಡಮ್ ಹಾಂ ಮೇಡಮ್ ಕ ಕೈ ಕಾಲು ನೋವು ತುಂಬ ಇದೆ ಮೇಡಮ್ ಯಾವಾಗ ಬರಲಿ ಮೇಡಮ್ ಹಾಸ್ಪೆಟ್ಲ್ ಹತ್ತಿರ

ಮೇಡಮ್ ಇವತ್ತು ಸಂಜೆ ಏನಾದರೂ ಮೀಟಾಕ್ ಆಗುತ್ತಾ ಮೇಡಮ್ ಮೀಟ್ ಆಗೋಕ್ಕೆ ಹಾಂ

ಮೇಡಮ್ ನಾಳೆ ನಿಮ್ಮದೇನು ಹಾಂ ಎಮರ್ಜೆನ್ಸಿ ಡ್ಯೂಟಿ ಡಾಕ್ಟರ್ ಏನಾದರೂ ಸಿಕ್ತಾರಾ ಹೋದರೆ ಕ್ಲಿನಿಕ್ ಹತ್ತಿರ ಹಾಂ ಮೇಡಮ್ ಮೇಡಮ್ ನಿಮ್ಮ ಅಪಾಯಿಂಟ್ಮೆಂಟು ನಾಳೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಲಾ ಇಲ್ಲಾ ಆಫ್ಲೈನಲ್ಲೇ ತಗೊಬೋದ ಹಾಂ ಮೇಡಮ್ ಹಾಂ ಹಾಂ ಮೇಡಮ್ ಎಲ್ಲ ತಗೊಂಡು ಬಂದಿದ್ದೀವಿ ಮೇಡಮ್ ಪರವಾಗಿಲ್ಲ ಮೇಡಮ್ ಸೊಂಟ ನೋವು ಕಡಿಮೆ ಆಗಿದೆ ಹಾಂ ಮೇಡಮ್ ಇಲ್ಲ ಮೇಡಮ್ ಖಾಲಿ ಆಗಿದೆ ಮೇಡಮ್ ಖಾಲಿ ಆಗಿದೆ ಮೇಡಮ್ ಇಲ್ಲ ಮೇಡಮ್ ಮೇಡಮ್ ಇದು ಕಫಾಗೆ ಏನಾದರೂ ಸ್ವಲ್ಪ ಮೆಡಿಸಿನು ಹಾಂ ಮೇಡಮ್ ಕೊಟ್ಟಿದ್ದಿರಾ ಮೇಡಮ್ ಮೇಡಮ್ ಅದರಲ್ಲಿ ಅದ್ರಲ್ಲಿ ಕಂಟ್ರೋಲ್ಗೇ ಬರ್ತಿಲ್ಲ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಮೇಡಮ್ ಹಾಗಾದ್ರೆ ನಾನು ಹಾಂ ಮೇಡಮ್ ಮಾಡ್ತೀವಿ ಮೇಡಮ್ ಬ್ಲೆಡ್ ಚೆಕಪ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ಲೇ ಇದೆ

ಸರಿ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾಳೆ ಬಂದು ಇನ್ನೇನಿಲ್ಲ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾಳೆ ಬಂದು ಮೀಟ್ ಆಗ್ತೀನಿ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್